ಖಂಡಿತವಾಗಿಯೂ ವಿದ್ಯುತ್ ಅವಘಡ ಸಂಭವಿಸುವ ಸಾಧ್ಯತೆಗಳಿರುತ್ತವೆ ಅಜಾಗರೂಕತೆ ನಿಷ್ಕಾಳಜಿ ಆಮೇಕಡೆ ವಿದ್ಯುತ್ ಅಪಾಯದ ಅರಿವಿಲ್ಲದೆ ಇರುವುದರಿಂದಲೂ ಕೂಡ ವಿದ್ಯುತ್ ಇಂದಾಗಿ ಅಪಾಯಗಳಾಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತದೆ ಉದಾಹರಣೆಗಾಗಿ ನಮ್ಮ ಮನೆಯಲ್ಲಿ ಈಟ್ರ್ ಇಡುವಾಗ ಚಿಕ್ಕ ಮಕ್ಕಳು ಅದನ್ನು ಮುಟ್ಟಿ ಅದರಿಂದ ವಿದ್ಯುತ್ತು ಶಾಕ ಇನ್ನು ವಿದ್ಯುತ್ ಅಪಾಯಕ್ಕೆ ಒಳಗಾಗುವ ಚಾನ್ಸ್ ಇರುತ್ತದೆ ಹಾಗೇ ಮತ್ತು ಎ ಇತ್ತೀಚೆಗೆ ಒಂದು ವಾರದ ಕೆಳಗಡೆ ಯಶ್ ಅಭಿಮಾನಿಗಳು ಅವರ ಹುಟ್ಟುಹಬ್ಬ ಸಂಬಂಧ ಅವರ ಬ್ಯಾನರನ್ನು ಕಟ್ಟುವ ಸಮಯದಲ್ಲಿ ಕಟ್ಟುವ ಸಮಯದಲ್ಲಿ ಏನಾಯ್ತು ಇದಾಯಿತು ಅದು ವಿದ್ಯುತ್ ಕಂಬ ತಂತಿ ತಗುಲಿ ಅವರೆಲ್ಲ ಸತ್ತರು ಅದ್ರ ಸಂಬಂಧ ಅವರು ಪ್ರಾಣ ಕಳ್ಕೊಂಡ್ರು ಇನ್ನು ಇಬ್ಬರು ಆಸ್ಪತ್ರೆಲ್ಲಿ ಅಡ್ಮಿಟ್ ಆಗಿದ್ದಾರೆ ಅದ್ರಿಂದ ಏನಾಯಿತಪ್ಪ ಅಂದರೆ ನಾವು ಕೆಲಸ ಮಾಡುವಾಗ ಕೂಡ ಕರೆಂಟು ಲೈನು ಮೇಲೆ ಎಲ್ಲಾರೂ ತಗುಲಿ ಸಾಯೋ ಚಾನ್ಸಸ್ ಇರುತ್ತದೆ ಆನಂತರ ಮನೆಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಅವ್ರು ಏನಾಗಿರ್ತಾರೆ ಅಂದರೆ ಈಗ ಅವರು ವಿದ್ಯುತ್ ಕಾ ವಿದ್ಯುತ್ ಬಗ್ಗೆ ಅವ್ರಿಗೆ ಚಿಕ್ಕ ಮಕ್ಳಿಗೆ ಅಷ್ಟೊಂದು ಅರಿವಿರೋದಿಲ್ಲ ಅವರು ಅರಿವಿರೋಲ್ಲ ಅಂತ್ಹೇಳಿ ಏಮಾ ಏನಾಗತ್ತೆ ಅಂದರೆ ಕರೆಂಟ್ನ ಈಟ್ರನ್ನ ಮುಟ್ಟಕ್ಕೆ ಹೋಓಗ್ಬೋದು ಆನಂತರ ವಿದ್ಯುತ್ತು ಪ್ಯೂಸ್ಗಳನ್ನ ಮುಟ್ಬೋದು ಗೊತ್ತಾಗದೆ ಹಾಗೆ ಮತ್ತು ಅದರಿಂದಾಗಿ ಅವರು ಪ್ರಾಣಾಪಾಯಕ್ಕೆ ಒಳಗಾಗ್ಬೋದು ಆನಂತರ ಪ್ರಾಣಯಪಾಯಕ್ಕೆ ಒಳಗಾಗ್ಬೋದು ಹೀಗೆ ಚಿಕ್ಕ ಮಕ್ಳಿಂದ ದೂರ ಇಡುವುದರಿಂದ ಕೂಡ ಅವರು ಪ್ರಾಣಾಪಾಯದಿಂದ ದೂರ ಮಾಡ್ಬೋದು ಆನಂತರ ಒಂದು ಚಿಕ್ಕ ಮಕ್ಕಳಿಂದ ವಿದ್ಯುತ್ತು ದೀಪಗಳು ಅದೆಲ್ಲ ಮುಟ್ಟೋದ್ರಿಂದಲೂ ಅವ್ರಿಗೆ ಅಪಾಯ ಇರುತ್ತದೆ ಆಮೇ ಕಡೆ ಈಗ ರೈತರು ನೀರಾವರಿ ನೀರಾವರಿಯಿಂದ ಬಂಬ್ ಸೆಟ್ಟು ಅವೆಲ್ಲ ಆನ್ ಮಾಡ್ತಿರ್ತಾರೆ ಅವಾಗ ಏನಾಗತ್ತೆ ಅಂದ್ರೆ ಅವಾಗ ಅಪ್ಪಿತಪ್ಪಿ ಅದು ಮೋಟ್ರದ್ದು ವಿದ್ಯುತ್ ದೀಪದ್ದು ಲೈನು ಕಡೆಗೆ ಬಿದ್ದಿರ್ತೈತಿ ಅದು ನೀರಿಗೆ ಟಚ್ಚಾಗತ್ತೆ ಅವಾಗ ಏನಾಗುತ್ತೆ ಹೊಲ ತುಂಬ ನೀರಾಗುತ್ತೆ ಹಾಗಾಗಿ ಕೂಡ ಶಾಕ್ ಹೊಡ್ಸ್ಕಣ ಚಾನ್ಸಸ್ ಇರುತ್ತೆ ಹಿಂಗೆ ನಮ್ಮ ರಿಜಿ ರಿಲೇಶನ್ ಒಬ್ಬವ ಏನಾದ ನೀರು ಕಟ್ಟಕ್ಕೆ ಕೂತಿದ್ದ ನೀರು ಕಟ್ಟುವಾಗ ಏನಾಯ್ತು ಅದು ಅವರಿಗೆ ಅವನ್ನ ಅದನ್ನ ಅಪ್ಪಿತಪ್ಪಿ ವೈಯರ್ ಮೇಲೆ ಕಾಲಿಟ್ಟ ಕಾಲಿಟ್ಟು ಸತ್ತೇ ಹೋಯ್ ಬಿಟ್ಟ ಅವ್ನು ಇತ್ತೀಚಿಗೆ ನೀರಾವರಿ ಮಾಡಬೇಕು ಮೋಟ್ರ್ ಹಾಕಿಸಿದ್ದ ಆಮಾಕ ಬೋರ್ ಹಾಕಿಸಿದ್ದ ಆಮೇ ಕಡೆ ಎಲ್ಲ ಇದು ಮಾಡಕುಂತಿದ್ದ ಹಿಂಗ್ ಟಚ್ ಆಗಿ ಅವ್ನು ಸತ್ತೇ ಹೋಯ್ ಬಿಟ್ಟ ಹಂಗಾಗಿ ಅದ್ರ ಬಗ್ಗೆಯೂ ನಮಗೆ ಅರಿವಿಲ್ಲ ಅಂಡ್ರೆ ಹಂಗ್ನು ಪ್ರಾಣಾಪಾಯಕ್ಕೆ ಒಳಗಾಗುವ ಚಾನ್ಸಸ್ ಇರುತ್ತೆ ಅದಾದ ನಂತರ ಈಗ ಹೊಸ್ತಾಗ್ ಎಲ್ಲಾದರೂ ಮನೆ ಕಟ್ತಿರ್ತಾರೆ ಅವಾಗ ವಯರಿಂಗ್ ಮಾಡ್ತಿರ್ತಾರಲ್ಲ ಅವಾಗ ಆ ಮಾಡೋ ಸಂದರ್ಭದಲ್ಲಿ ಅವರು ವಯರಿಂಗ್ ಮಾಡ್ತಿರ್ತಾರೆ ಬೇರೆ ಜನಗಳು ಅಲ್ಲಿ ಹೋಗಿ ಒಳಗಡೆ ಹೋಗಿ ಕ್ ವಯರ್ ಗಿಯರ್ ಮುಟ್ದಾಗ್ಲೂ ಸತ್ಗೂ ಸಾಯೋ ಚಾನ್ಸ್ ಇರುತ್ತದೆ ಆಮೇಕಡೆ ಈ ರೈತರು ತಮ್ಮ ಇದರಲ್ಲಿ ಬೆಳೆದಂಥ ಬೆಳೆಗಳನ್ನು ಒಕ್ಕಲುತನ ಮಾಡ್ತಿರ್ತಾರ ಆ ಮಾಡಿದಾಗ ಅವರು ಹೊಲದಿಂದ ಅವ್ರು ಕಣಕ್ಕೆ ಒಯ್ಯುವಾಗ ಏನು ಈ ಮೇವು ಸೊಪ್ಪು ಅದು ಇದು ಒಯ್ತಿರ್ತಾರಲ್ಲ ಅದನ್ನೆಲ್ಲ ಒಯ್ಯುವಾಗ ಏನಾಗುತ್ತೆ ಅಂಡ್ರೆ ಅದು ಗಾಡಿಯಲ್ಲೋ ಅಥ್ವಾ ಟ್ರ್ಯಾಕ್ಟ್ರಲ್ಲೋ ಒಟ್ಕಂಡು ಹೋಗ್ತಿರ್ತಾರ ಈ ರಸ್ತೆಲಿ ಹೋಗುವಾಗಾ ಆ ರಸ್ತೆಲಿ ಇರತಕ್ಕಂತಹ ವಿದ್ಯುತ್ ತಂತಿಗಳು ಅದಕ್ಕೆ ತಗುಲಿ ಬೆಂಕಿ ಹತ್ತಿ ಆ ಗಾಡಿ ಗಾಡಿ ಸುಡುವ ಚಾನ್ಸಸ್ ಇರುತ್ತದೆ ಅದು ಕೂಡ ಒಂದು ವಿದ್ಯುತ್ ಅಪಾಯಕ್ಕೆ ಒಳಗಾಗುವ ಚಾನ್ಸ್ ಇರುತ್ತದೆ ಆನಂತರ ಇದರಿಂದ ಕೂಡ ವಿದ್ಯುತ್ ಅಪಾಯ ಆಗುತ್ತೆ ಆಮೇಕಡೆ ಈಗ ಗಣೇಶನ ಹಬ್ಬ ಆಮೇಕಡೆ ಮತ್ತಿತರ ಎಲ್ಲ ಹಬ್ಬಗಳು ಬರ್ತಿರ್ತವಲ್ಲ ಅವಾಗ ಏನು ಡಿ ಜೆ ಹಚ್ಚೋದು ಆಮೇಕಡೆ ಮೆರ್ವಣಿಗೆ ಮಾಡೋ ಟೈಮಲ್ಲಿ ಇತ್ತೀಚಿಗೆ ನಮ್ಮ ಜಿಲ್ಲೆಯಲ್ಲೊಂದು ಆಗಿತ್ತು ಏನಂತ ಹಿಂಗೆ ಗಣೇಶನ ಮೆರವಣಿಗೆ ನಡೆಯಕುಂತಿತ್ತು ಜುಬ್ಲಿ ಸರ್ಕಲ್ನ್ಯಾಗ ಅಲ್ಲೇನು ಆಗ್ಬಿಡ್ತಪ್ಪ ಅಂದ್ರೆ ಎಲ್ಲ ಮೆರ್ವಣಿಗೆ ಒಂಟಿದ್ರು ಟ್ರ್ಯಾಕ್ಟ್ರ್ ಮ್ಯಾಲೆ ಹತ್ಕ್ಯಂದು ಹಿಂಗ ಕುಣ್ಯಾಕ ಕೂತಿದ್ದ ಒಂದು ಹುಡ್ಗ ಧ್ವಜ ಹಿಡ್ಕಂದು ಅದು ವಿದ್ಯುತ್ ಕಂಬಕ್ಕೆ ತಗಲಿಬಿಡ್ತ ಅವ್ನು ಸ್ಪಾಟಲ್ಲೇ ಶಾಕ್ ಹೊಡ್ದ ಅವ್ನು ತಪ್ಸಕ್ಕಂತ ಹೋಗಿ ಇನ್ನೊಂದು ಹುಡ್ಗ ಹೋದ ಅವನು ಮುಟ್ಟಿ ಅವ್ನು ಸತ್ಗು ವಿದ್ಯುತ್ ಶಾಕ್ದಿಂದ ತಗಲಿ ಅವನು ಸತ್ಬಿಟ್ಟ ಆನ್ ದ ಸ್ಪಾಟ್ ಇಬ್ಬರು ಸತ್ತು ಹೋಯ್ಬುಟ್ರು ಅವಾಗ ಏನಾಗ್ಬಿಡ್ತಪ್ಪ ಅಂದ್ರೆ ಇದರಿಂದ ವಿದ್ಯು ಈ ಮೆರ್ವಣಿಗೆ ಗಿರ್ವಣಿಗೆ ಇವೆಲ್ಲ ಅಪಾಯ ಐತಿ ಅಂತ್ಹೇಳಿ ಅದಕ್ಕೆ ಏನು ಮಾಡಬೇಕು ಆಮೇಕಡೆ ಈ ನಮ್ಮ ಊರ ತೇರಿನ ಸಂಬಂಧನೇ ಹಿಂಗೆ ಆಯಿತು ಇನ್ನೊಂದು ಕೆಲ್ವಷ್ಟು ಹಳ್ಳಿ ಜನಕ್ಕೆ ಈ ಈಟ್ರ್ ಪಾಟ್ರೂ ಬಗ್ಗೆ ಇದು ಗೊತ್ತಿರಲ್ಲ ಇನ್ಫಾರ್ಮೇಶನ್ ಅವಾಗ ಏನು ಮಾಡ್ಬಿಡ್ತಾರೆ ಅವರು ಮುಟ್ಟಿ ಅಲ್ಲಿ ಶಾಕ್ ಹೊಡ್ಸ್ಕಂಡು ಸಾಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅದು ಈ ಥರ ಎಲ್ಲ ವಿದ್ಯುತ್ ಅಪಾಯಗಳೇ ಆಗಿರ್ತವೆ ಈಗ ವಿದ್ಯುತ್ ಅಪಾಯಗಳಿಂದ ಪಾರು ಮಾಡೋದ್ ಹೆಂಗೆ ಈಗ ವಿದ್ಯುತ್ ಅಪಾಯಗಳು ಸಂಭವಿಸ್ತವೆ ನಿಜ ಆದ್ದರಿಂದ ನಮ್ಮ ಎಸ್ಕಾಮ್ ಬೆಸ್ಕಾಮ್ ಅವರು ಕೂಡ ಮುಂಜಾಗ್ರತವಾಗಿ ಅಲವ ಭಾಳ ಈಗ ಮುಂಜಾಗ್ರತೆ ಕ್ರಮಗಳನ್ನು ಕೈಗಂಡರೆ ಈಗ ನಮ್ಮ ಊರ ತೇರು ನಡ್ಯಕ್ಕ ಕುಂತೈತೆ ಅಂದಮೇಲೆ ಆ ತೇರನ್ನು ಹೋಗೋ ದಾರಿಯಲ್ಲಿ ಮೊದ್ಲೇ ವಿದ್ಯುತ್ ತಂತಿಗಳಿರ್ತಾವೆ ಅವನ್ನೆಲ್ಲ ತೆಗಿಸಿ ಇರ್ತಾರೆ ಆಮೇಕಡೆ ಮೆರ್ವಣಿಗೆ ಅವು ಇವು ನಡಿತಿರ್ತಾವಲ್ಲ ಅವಾಗ ಆದ್ ಮೆರ್ವಣಿಗೆ ಯಾವ ರಸ್ತೆಯಲ್ಲಿ ಯಾವ ದಾರಿಯಲ್ಲಿ ನಡಿತೈತೋ ಆ ದಾರಿಯಲ್ಲಿ ವಿದ್ಯುತ್ ತಂತಿಗಳು ಹೋಗದೆ ಇರೋಂಗೆ ನೋಡ್ಕಳ್ತಾರೆ ಆಯಿತಾ ಅಂದರೆ ವಿದ್ಯುತ್ ತಂತಿಗಳನ್ನ ಅಕಸ್ಮಾತ್ ಇದ್ದಿದ್ರನೂ ಅವನ್ನ ಏನು ಮಾಡ್ತಾರ ಕಟ್ ಮಾಡಿ ಕಟ್ ಮಾಡಿ ಅಲ್ಲಿ ವಿದ್ಯುತ್ ಹರಿಲಾರ್ದಂಗ್ ಮಾಡ್ತಾರ ಒಟ್ಟು ವಿದ್ಯುತ್ತು ಹರಿಲಿಲ್ದಂಗ್ ಮಾಡಿ ಏನು ಮಾಡ್ತಾರಂದ್ರೆ ಬಂದ್ ಮಾಡ್ತಾರೆ ಆಮೇಕಡೆ ಮಕ್ಕಳು ಚಿಕ್ಕ ಮಕ್ ಮನೆಯಲ್ಲಾದರೆ ಚಿಕ್ಕ ಮಕ್ಕಳು ಅವ್ರಿಗೆ ಸಿಗಲಿಲ್ದಂಗ ಅಥ್ವಾ ಈ ಸ್ವಿಚ್ ಬೋರ್ಡು ಅವೆಲ್ಲ ಈಟ್ರು ಒತ್ತ ಸಿಗದೇ ಇರೋಂಗೆ ದೂರ ಇಡೋದು ಅಥ್ವಾ ಆಮೇ ಎತ್ತರ ಪ್ರದೇಶ್ದಲ್ಲಿ ಇರುವುದು ಆ ಥರ ಏನಾದರೂ ಮುಂಜಾಗ್ರತೆ ಕ್ರಮ ವಹಿಸಬೇಕು ಆಮೇಕಡೆ ಈಗ ಚಿಕ್ಕ ಚಿಕ್ಕ ಮಕ್ಕಳು ಇರುವಂಥ ಮನೆಯ ಪಾಲಕರಿಗೆ ಮುಂಜಾಗ್ರತವಾಗಿ ವಿದ್ಯುತ್ ಅವಘಡದಿಂದ ಏನೆಲ್ಲ ಆಕಾವಲ್ಲ ಅದ್ರ ಬಗ್ಗೆಯೂ ಕೂಡ ಅವ್ರಿಗೆ ಜಾಗೃತಿ ಮೂಡಿಸೋದು ಕೂಡ ಇಂಪಾರ್ಟೆಂಟ್ ಆಕತಿ ಮತ್ತೇನಪ್ಪ ಅಂದರೆ ಈಗ ಇತ್ತೀಚಿಗೆ ಎಲೆಕ್ಟ್ರಿಕ್ ವೈಕಲ್ ಅದನ್ನು ಚಾರ್ಜ್ ಇಡೋದು ಅದು ಇದು ಅಲ್ಲಿ ಸಮ್ ಆ ಸಮಯದಲ್ಲೂ ಕೂಡ ಶಾಕ್ ಹೊಡಿಯೋ ಚಾನ್ಸ್ ಇರ್ತೈತೆ ಅದ್ರ ಬಗ್ಗೆಯೂ ಅರಿವು ಮೂಡಿಸ್ಬೇಕು ಈ ಮಳೆಗಾಲದಾಗ ಶಾಕಿಂದ ಅವಘಡ ಆಗೋ ವಿದ್ಯುತ್ತಿಂದ ಅವಘಡ ಆಗೋದು ಜಾಸ್ತಿ ಯಾಕಂದ್ರೆ ಇಲ್ಲಿ ಧಾರ್ವಾಡದಾಗ ಮಳೆ ಒಂಥರ ಅರೆ ಮಲ್ನಾಡು ಇದ್ದಂಗೈತಿ ಧಾರವಾಡ ಅದ್ರ ಸಂಬಂಧ ಏನಾಗುತ್ತೆ ಮಳೆಯೂ ಹೆಚ್ಗೆ ಆಗ್ತಿರ್ತೈತೆ ಇಲ್ಲಿ ಇವಾಗ ಈ ಹೆಚ್ಗೆ ಮಳೆ ಆದಾಗ ಏನಾಕತಿ ಅಂದ್ರೆ ಈ ಹೆಚ್ಗಿ ಮಳೆ ಆಗ್ತಿರ್ತೈತಲ್ಲ ಅವಾಗ ರೋಡ್ ಬಾಜು ಆಮೇಕಡೆ ಈ ಶಾಲೆ ಹೋಓಕ್ಕಕರ ಅಲ್ಲಿ ಇಲ್ಲಿ ಏನಾಕತಿ ಅದು ಮರ್ಗ ವಿದ್ಯುತ್ ತಂತಿ ಮೇಲೆ ಮರ ಬಿದ್ದಿರ್ತೈತಿ ಅವಾಗಾ ಅದು ತಗುಲಿ ಶಾಕ್ ಹೊಡೆಯೋ ಚಾನ್ಸಸ್ ಇರ್ತೈತಿ ಅದು ಅದ್ರ ಮುಂಚಿತ ಆಗಿ ಈ ವಿದ್ಯುತ್ತು ನಿಗಮಗಳು ಮತ್ತು ಅರಣ್ಯ ಇಲಾಖೆಗಳು ಅದ ಅದ್ರ ಬಗ್ಗೆಯೂ ಮುಂಜಾಗ್ರತೆ ವಹಿಸ್ಬೇಕು ಮಳೆ ಸೀಸನ್ ಸ್ಟಾರ್ಟ್ ಆಗಕ್ಕೆ ಮುಂಚೆ ಈ ವಿದ್ಯುತ್ತು ತಂತಿ ಮೇಲೆ ಮರ ಗಿಡಗಳ ಆ ರೆಂಬೆ ಕೊಂಬೆ ಹೋಗಿದ್ರೆ ಅವನ್ನು ಕಟ್ ಮಾಡಿಸ್ಬೇಕು ಅದ್ರಿಂದನೇ ಆಗುತ್ತೆ ಆಮೇಕಡೆ ಈ ಸಿಟಿಗಳಾಗ ಆಜು ಬಾಜು ಎಲ್ಲ ಏನು ತಂತಿಗಳು ಹೋಗ್ತಿರ್ತಾವೆ ಅವನ್ನೆಲ್ಲ ತಗುಲಿ ಕೂಡ ಏನು ವಿದ್ಯುತ್ ಅವಘಡ ಆಗುವುದು ಇತ್ತೀಚಿಗೆ ಬೆಂಗ್ಳೂರಾಗ ಒಂದು ಮಹಿಳೆ ಹಿಂಗೆ ರಸ್ತೆ ಮೇಲೆ ನಡ್ಕಂತ ಹೋದಾಗ ಅದು ವಿದ್ಯುತ್ ತಂತಿ ತುಳಿದು ಸತ್ತು ಹೋದ್ಲ ಹಂಗ್ ಆಗಬಾರ್ದು ಅಂತ ಅದೂ ಏನಾಗೈತ್ ಅಂದ್ರೆ ಅದು ಕರೆಂಟ್ ಇರೋ ತಂತಿನೇ ಸುಡ ಹಂಗ ಇಲ್ಲಿ ಸಿಟಿಗುಳಗೆ ಆಗ್ತಿರ್ತಾವೆ ಅದನ್ನು ಆಗದೆ ಇರೋ ಹಂಗ ಮುಂಜಾಗ್ರತೆ ಕ್ರಮ ಕೈಗೊಂಡ್ರೆ ಏನಾಗತ್ತೆ ನಮ್ಮ ಪಕ್ಕ ಈ ಎಲ್ಲ ವಿದ್ಯುತ್ತು ಅವಘಡಗಳು ಅವಘಡಗಳಿಂದ ತಪ್ಪಿಸ್ಬೋದು ಶಾಲಾ ಕಾಲೇಜುಗಳಲ್ಲಿ ಕೂಡ ಈ ಥರ ವಿದ್ಯುತ್ ಅವಘಡ ನಡಿತೈತಿ ಅಂಥವುಗಳನ್ನು ತಡ್ದು ನಾವು ವಿದ್ಯುತ್ ಅವಘಡವನ್ನು ತಡೆದು ಅವು ಬಗ್ಗೆ ಜಾಗ್ರತೆ ಮೂಡ್ಸ್ಬೇಕು ಈ ಥರ ವಿದ್ಯುತ್ ಅವಘಡ ಆಗ್ತಿರ್ತಾವೆ ಅಂಥವನ್ನೆಲ್ಲ ಇನ್ನಿನ್ನು ದೂರ ಇರಿ ಅಂತ್ಹೇಳಿ ಮುಂಚಿತವಾಗಿ ಶಾಲಾ ಕಾಲೇಜುಗಳಲ್ಲಿ ಹೇಳಿದ್ರಂದ್ರ ಹಂಡ್ರೆಡ್ ಪರ್ಸೆಂಟ್ ಏನಾಗತ್ತೆ ಅಂದ್ರೆ ಈ ಅಂದ್ ಈ ರೀತಿ ಎಲ್ಲ ಅಪಾಯಗಳನ್ನು ತಡಿಬಹ್ದು ಅಂತ್ಹೇಳಿ ನಮ್ಮ ಅನಿಸಿಕೆ ಸ್ವತಃ ಈ ವಿದ್ಯುತ್ ಅವಘಡದಿಂದ ನಮ್ಮ ಸ್ನೇಹಿತನನ್ನು ಕಳ್ಕಂಡಂಥ ನೋವು ನಮ್ಗೆ ಇದೆ ಆ ಥರ ಅವನೇನು ನೀರಾವರಿ ಮಾಡಕ್ಕೆ ಹೋಗಿ ಜೀವ ಕಳ್ಕೊಂಡ್ನಲ್ಲ ಅವ್ನಿಂದನೇ ಅಪಾಯವನ್ನು ತಡಿಯಬಹ್ದು ಅಂತ್ಹೇಳಿ ಇವಾಗ ಗೊತ್ತಾಗಿ ಕೂತೈತಿ ಈ ರೀತಿಯಾಗಿ ನಾವು ನಮ್ಮದೇ ಆದ ಒಂದು ಕ್ರಮವನ್ನು ಕೈಗೊಳ್ಳಬೋದು ಅಂತ್ಹೇಳಿ ಅನಿಸ್ತೈತಿ ಇಷ್ಟೂ ಇದ್ರ ಮೇಲೂ ಕೂಡ ಒಟ್ಟಲ್ಲಿ ನಮಗೆಲ್ಲ ವಿದ್ಯುತ್ನಿಂದ ಆಗಬಹುದಾದ ಅಪಾಯಗಳು ಮತ್ತು ಅರಿವುಗಳು ಇಷ್ಟೆಲ್ಲ ಗೊತ್ತಾಗುತ್ತವೆ